ನಮ್ಮ ಸಂಸ್ಕ್ರತಿಯನ್ನು ಕಾಪಾಡಬೇಕು ಆದರೆ ಈಗ ನಮ್ಮ ಸಂಸ್ಕೃತಿಯೆಲ್ಲ ಮಾರು ಹೋಗ್ತಿದೆ ಅಂದರೆ ಸಮ ನಮ್ಮ ಸಂಸ್ಕೃತಿಯಂದರೆ ಈಗ ಎಲ್ಲ ಇದು ಫಿಲ್ಮ್ಗಳಲೆಲ್ಲ ಬಂದಿದೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು ಫಿಲ್ಮ್ಗಳಲ್ಲೆ ನಮ್ಮ ಸಂಸ್ಕೃತಿಯನ್ನೀಗ ಬೇರೆ ರೀತಿಯಲ್ಲಿ ತೋರಿಸ್ತಿದ್ದಾರೆ ಆದರೆ ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ನಮ್ಮ ಪಾತ್ರ ತುಂಬ ಮುಖ್ಯವಾದದ್ದು ನಾವು ಹಾಗೆ ಆಗುವ ರೀತಿ ನೋಡ್ಕೊಳ್ಬಾರ್ದು ಅಂದರೆ ನಮ್ಮ ಸಂಸ್ಕೃತಿ ಇನ್ನು ಸಹ ಬೆಳೀಬೇಕು ನಮ್ಮ ಸಂಸ್ಕೃತಿ ದೇಶ ವಿದೇಶಗಳನ್ನು ಪಸರಿಸಬೇಕು ಆದರೆ ಬೇರೆ ಕಾರಣದಿಂದಾಗಿ ಅಂದರೆ ಈಗ ಅಂದರೆ ನೃತ್ಯಗಳಲ್ಲಿ ಕೂಡ ನಮ್ಮ ಸಂಸ್ಕೃತಿಯನ್ನು ಒಳ್ಳೆ ರೀತಿಯಲ್ಲಿ ಪ್ರದರ್ಶಿಸಬೇಕು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರ ಬಹುಮುಖ್ಯವಾಗಿದೆ ಆದರೆ ಈಗ ನಮ್ಮ ಸಂಸ್ಕೃತಿಯು ಅಂದರೆ ನಮ್ಮ ಆಚರ್ಣೆ ಸಂಸ್ಕೃತಿಯನ್ನೀಗ ದೇಶ ವಿದೇಶಗಳಲ್ಲಿ ಗುರುತಿಸ್ಬೇಕು ಹಾಗೆ ನಾವು ಮಾಡಬೇಕು ಅದು ಎಲ್ಲಿ ತಪ್ಪಿಹೋಗದಂತೆ ನಾವು ಕಾಪಾಡಿಕೊಳ್ಬೇಕು ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರ ಬಹುಮುಖ್ಯವಾಗಿದೆ ಒಂದು ಸಂಸ್ಕೃತಿಯನ್ನು ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಹೇಗಿರ್ತೇವೆ ನಮ್ಮದು ಆಚರಣೆ ಹೇಗೆ ಅದನ್ನೆಲ್ಲ ಪ್ರದರ್ಶಿಸಬೇಕೆ ತುಂಬ ಜಾಗ್ರತೆ ವಹಿಸ್ಬೇಕು ಅದರಲ್ಲಿ ಯಾವ್ದೇ ಲೋಪದೋಶ ಇಲ್ಲದಂಗೆ ಪ್ರದರ್ಶಿಸಬೇಕು ಅಂದರೆ ಎಲ್ಲರೂ ಮೆಚ್ಚಿಸುವಾಗೆ ನಮ್ಮ ಪ ನಮ್ಮ ಸಂಸ್ಕೃತಿಯನ್ನು ಎಲ್ಲ ದೇಶಗಳು ಮೆಚ್ಚಿಸುವಾಗೆ ಇರಬೇಕು ನಮ್ಮ ಸಂಸ್ಕೃತಿಯ ಉಳಿಸು ಬೆಳಿಸುವಲ್ಲಿ ನಮ್ಮ ಪಾತ್ರ ಬಹುಮುಖ್ಯವಾಗಿದೆ ನಮ್ಮ ಸಂಸ್ಕೃತಿ ಆದರೆ ಈಗ ನಮ್ಮ ಸಂಸ್ಕೃತಿಯಲ್ಲಿ ಹಲವು ರು ಕುಂದುಕೊರತೆ ಉಂಟಾಗಿದೆ ಅಂದರೆ ಎಲ್ಲ ನೃತ್ಯ ಮಾಡುವಾಗದು ಆ ನೃತ್ಯವನ್ನು ಎಲ್ಲಿ ಮಾಡಬೇಕು ಹಾಗೆ ಮಾಡಬೇಕು ಆದರೆ ಆ ನೃತ್ಯ ಮಾಡುವಾಗ ಅದರಲ್ಲೆಲ್ಲ ಬೇರೆ ಒಂದು ಸಮುದಾಯಕ್ಕೆ ಒಂದು ಇದಕ್ಕೆ ನೋವಾಗುವಾಗೆ ಇರಬಾರ್ದು ಎಲ್ಲ ಇದು ಕರೆಕ್ಟ್ ಅಂದರೆ ಎಲ್ಲ ಸರಿಯಾಗಿರಬೇಕು ಆದರೆ ಈಗಿನ ಕಾಲದಲ್ಲಿ ಅದಕ್ಕೆ ತುಂಬ ಇದು ಬಿಡ್ತಿದೆ ನಮ್ಮ ಆಚರಣೆಗಳನ್ನು ಈಗ ಕೂಡ ಎಂಥೆಂಥ ಮಾಡಿ ಹಾಕ್ತಾರೆ ಅಂದರೆ ಆಚರಣೆಗಳನ್ನು ಕೂಡ ನೃತ್ಯಗಳಲ್ಲಿಯೊಂದು ಅದು ಹಾಗೆ ಮಾಡಲಿಕ್ಕಿಲ್ಲ ಆದರೆ ಆ ಆಚರಣೆಯನ್ನು ಮಾಡುವ ರೀತಿ ಎಲ್ಲಿ ಮಾಡಬೇಕು ಹಾಗೆ ಅಲ್ಲಿ ಮಾಡಬೇಕು ಬಟ್ ಆ ಆಚರಣೆಯನ್ನು ಬೇರೆ ರೀತಿಯಲ್ಲಿ ಮಾಡಿದರೆ ಅದು ತುಂಬ ಇದಾಗ್ತದೆ ಅಂದರೆ ನಮ್ಮ ಸಂಸ್ಕೃತಿಗೆ ಪೆಟ್ಟು ಬೀಳ್ತದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ನಮ್ಮ ಸಂಸ್ಕೃತಿ ಅಂದರೆ ಎಲ್ಲರು ಗುರುತಿಸುವಾಗೆ ಅಂದರೆ ಎಲ್ಲರು ದೇಶ ವಿದೇಶಗಳ ಪಸರಿಸುವ ಹಾಗೆ ಇರಬೇಕು ಬಟ್ಟ ಈಗಿನ ಇದರಲ್ಲಿ ನೋಡುವಾಗ ಅದು ನಮ್ಮ ಸಂಸ್ಕೃತಿಗೆ ಎಲ್ಲೋ ಬೇರೆ ರೀತಿಯಲ್ಲಿ ಸಾಗಿ ಹೋಗ್ತಿದೆಂತ ಕಾಣ್ತಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರವು ಮುಖ್ಯವಾಗಿದೆ ನಮ್ಮ ಸಂಸ್ಕೃತಿಯನ್ನು ಬೇರೆ ದೇಶಗಳಲ್ಲಿ ಹೋಗಿ ಪ ಇದು ಮಾಡೋದರಿಂದ ನಮಗೆ ಅದು ಒಳ್ಳೆ ವಿಷಯ